ಹಲೋ ಹೇಳಿ ಮೇಡಮ್ ನಮಸ್ತೆ ಹೌದು ರೀ ತಾವು ಯಾರು ಹಾಂ ಹೇಳಿ

ಹಾಂ ಯಾವ ಊರವ್ರಮ್ಮ ತಾವು ಕಿನ್ನಾಳರೇನ್ ಹೌದಾ ಹಾಂ ಹಾಂ ಹಾಂ ಹಾಂ ಏನು ಏನಾಗಿದೆ ನಿಮಗೆ ಹೌದಾ ಊಟ ಮಾಡ್ತೀರೋ ಇಲ್ಲ ಊಟ ಮಾಡ್ತೀರೋ ಇಲ್ಲ

ನೋಡ್ತೀವಮ್ಮ ಇಲ್ಲ ಅನ್ನೋಂಗಿಲ್ಲ ಆದ್ರೆ ಭಾಳ ಜ್ವರ ಇತ್ತಂದ್ರೆ ರಕ್ತಪರೀಕ್ಷೆ ಮಾಡಸ್ಬೇಕು ನಿಮಗೆ ಹಾಂ ರಕ್ತಪರೀಕ್ಷೆ ಮಾಡಿ ನಂತರ ಅದಕ್ಕೆ ಸಂಬಂಧ್ಪಟ್ಟಂಗೆ ಟ್ಯಾಬ್ಲೆಟ್ ಕೊಡ್ಬೇಕಾಗತ್ತೆ ನಿಮಗೆ ಹಾಂ ಅದಕ್ಕೆ ನೀವು ನಾಳೆ ಹತ್ತು ಗಂಟೆಗೆ ಸುಮಾರು ಬನ್ನಿ ನಮ್ಮ ಆಸ್ಪೆಟ್ಲಿಗೆ ಹತ್ತು ಹತ್ತು ಹತ್ತೂವರೆ ಹಾಂ ಹತ್ತೂವರೆ ಅಷ್ಟೊತ್ತಿಗೆ ಇರಿ ಹಾಂ ಬ್ಲಡ್ ಚಕಪ್ ಮಾಡಿ ಹಲೋ ಬೇಗ ಬರ್ಬೇಡ್ರಿ ಬೇಗ ಬಂದ್ರೆ ನಮ್ಮ ದವಾಖಾನೆ ಇನ್ನೂ ತೆಗೆದಿರಂಗಿಲ್ಲ ಹಾಂ ನೀವು ಹತ್ತು ಗಂಟೆ ಮೇಲೇ ಬರಬೇಕು ಹ್ಞೂ ಹಾಂ ಹಾಂ ಹಾಂ ಬನ್ನಿ ಶ ಬನ್ನಿ ಆದರೆ ಹತ್ತೂವರೆ ಮೇಲ್ಪಟ್ಟು ಬನ್ನಿ ಬ್ಲಡ್ ಚಕಪ್ ಮಾಡಿ ನಿಮಗೆ ತೋರಿಸಿ ಆಮೇಲೆ ನಂತರ ಟ್ಯಾಬ್ಲೆಟ್ ಏನು ಕೊಡಬೇಕು ಏನಿಲ್ಲ ಅಂತ ಯೋಚನೆ ಮಾಡ್ತೀವಮ್ಮ ಓಕೆ ಅಮ್ಮ ಓಕೆ ಇಡಲಾ ಅಮ್ಮ